ಧಾರ್ಮಿಕ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಅಂದ್ರೆ ನಾನು ಏನಪ್ಪಾ ನಾನಂತು ನೋಡಿದ್ದು ಶ್ರವಣ ಬಸ್ವೇಶ್ವರ ಟೆಂಪಲ್ ಮತ್ತು ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪಲ್ ಇವೆರಡು ಟೆಂಪಲ್ಸ್ಗಳು ನನಗೆ ವೆರಿ ಸ್ಪೆಷಲ್ ಯಾಕಂದ್ರೆ ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪಲ್ ಅಂತು ನನಿಗೆಷ್ಟು ಇಷ್ಟ ಅಂದರೆ ಕೃಷ್ಣ ಕೃಷ್ಣನ ಭಕ್ತೆ ಹಾ ಅದರಲ್ಲಿ ಕೃಷ್ಣ ಕೃಷ್ಣ ಯಾವ ಥರ ಇಷ್ಟ ಅಂದರೆ ನನ್ನ ಹಾಡು ಟೈಮ್ಸಲ್ಲಿ ಕೃಷ್ಣ ತುಂಬ ಕೈ ಹಿಡ್ದಿದ್ದ ನನ್ನದು ಹಾ ಈವನ್ ಭಗ್ವದ್ಗೀತೆ ಭಗ್ವದ್ಗೀತೆ ಓದ್ತೀನಿ ಭಗ್ವದ್ಗೀತೆಯಿಂದ ಸಿಗೋ ಶಾಂತಿ ನೆಮ್ಮದಿ ನನ್ನ ಮನ್ಸಿಗೆ ಬೇರೆ ಏನ್ ಮಾಡಿದ್ರೂ ಸಿಗಲ್ಲ ಕೃಷ್ಣನ ಜಪ ಮಾಡ್ತೀನಿ ಮತ್ತು ಸೋಮವಾರ ಸೋಮವಾರ ನಾನು ಏನಪ್ಪ ಇಸ್ಕಾನ್ ಟೆಂಪಲಿಗೆ ಹೋಗ್ತೀನಿ ಇಸ್ಕಾನ್ಗೂ ಹೋಗ್ತೀನಿ ಇಸ್ಕಾನ್ ಟೆಂಪಲ್ ಕೃಷ್ಣ ಏನೋ ಒಂಥರ ಕೃಷ್ಣನ ಮೂರ್ತಿ ನೋಡ್ತಾ ಇದ್ದರೆ ಅಲ್ಲಿಂದೇನಪ್ಪ ಕ್ಲೀನ್ನೆಸ್ ಪ್ಯೂರ್ ಸೋಲ್ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನನ್ಗೆ ಆ್ಯಂಡ್ ಏನಪ್ಪ ಎವ್ರಿ ಒಂದೊಂದು ಸ್ಟೆಪ್ಪಿಗೂ ಹರೆ ಕೃಷ್ಣ ಹರೆ ರಾಮ ಹರೆ ರಾಮ ರಾಮ ರಾಮ ಹರೆ ಹರೆ ಈ ಒಂದೊಂದು ಸ್ಟೆಪ್ನಾ ಹೇಳ್ಕೋತಾ ಹೋಗ್ತೀವಲ್ಲ ನೂರ ಎಂಟು ಸರ್ತಿ ಅದಂತೂ ಮನಸ್ಸಿಗೆ ಎಷ್ಟು ಶಾಂತಿ ಕೊಡುತ್ತಂದರೆ ಅಲ್ಲಿ ದೇವ್ಸ್ಥಾನದಾಗು ಹರೆ ಕೃಷ್ಣ ಹರೆ ರಾಮ ಸ್ತೋತ್ರ ಹಾಕಿರ್ತಾರೆ ನಾವು ಏನಪ್ಪ ಪ್ರತಿ ಒಂದು ಹೆಜ್ಜೆ ಇಡುವಾಗಲೂ ಸ್ತೋತ್ರ ಹೇಳ್ತೀವಿ ಏನೋ ಒಂಥರ ಖುಷಿ ನೆಮ್ಮದಿ ಸಿಗ್ತದೆ ನನ್ಗೆ ಇಸ್ಕಾನ್ ಟೆಂಪಲಿಗೆ ಹೋದಾಗ ಕೃಷ್ಣ ಕೃಷ್ಣನ ಟೆಂಪಲು ಇಷ್ಟ ಹಾಗೆ ಏನಪ್ಪ ಶ್ರವಣ ಬಸ್ವೇಶ್ವರ ಟೆಂಪಲ್ ಶ್ರವಣ ಬಸ್ವೇಶ್ವರ ಟೆಂಪಲಲ್ಲಿ ಏನು ಸ್ಪೆಷಲ್ ಅಂದ್ರೆ ದಾಸೋಹ ಮೇನ್ ಅಂದರೆ ಜನ ಬರೋದೆ ದಾಸೋಹ ದಾಸೋಹ ದೇವಸ್ಥಾನದ ಪ್ರಸಾದ ಎಷ್ಟು ಪ್ಯೂರ್ ಅಂದರೆ ಆ ಪರ ಪ್ರಸಾದ ಪಡೆಯಕ್ಕೂ ನಾವು ಪುಣ್ಯ ಮಾಡಿರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಅದೇ ಥರ ಅಲ್ಲಿ ದೇವಸ್ಥಾನದಾಗ ಡೈಲಿ ದಾಸೋಹ ಇರ್ತದ ಬಟ್ ಮಂಡೇ ಏನಪ್ಪಾ ಮಂಡೇ ಸ್ಪೆಷಲ್ ಪೂಜೆ ಇರ್ತದ ಅದ್ರ ಸಲಿಂದು ಅದು ಶರಣ ಬಸವೇಶ್ವರನ ವಾರ ಸೋಮವಾರ ಸೋಮವಾರ ಪೂಜೆ ಮಾಡಿ ದಾಸೋಹ ಇರ್ತದ ಆ್ಯಂಡ್ ನೋಡಾಕೆ ಆಜು ಬಾಜು ಎಲ್ಲ ಪ್ಲೇಸಸ್ಸು ಮಸ್ತ್ ಅವಾ ಗುಡಿ ಅಂತು ಗುಡಿ ಒಳಗೆ ಕುಂತ್ರಂತು ಸಿಗೋ ಶಾಂತಿ ನೆಮ್ಮದಿ ಎಲ್ಲೂ ಸಿಗಲ್ಲ ಇನ್ನ ಬಿಟ್ರೆ ಗುಡಿದಾಗ ಪ್ರತಿ ಒಂದು ಹೆಜ್ಜೆ ಇಲ್ಲ ಪ್ರತಿ ಒಂದು ಮೂರ್ತಿ ಆಗಲಿ ಪ್ರತಿ ಒಂದು ಇಂಸ್ಟ್ರುಮೆಂಟ್ಸ್ ಆಗಲಿ ಏನೋ ಒಂಥರ ಖುಷಿ ಕೊಡ್ತದೆ ಹೆಂಗೆ ಅಂದ್ರೆ ಇದನ್ನ ಹೆಂಗೆ ಕೆತ್ತಿದ್ದರಲ್ಲ ನಾವು ಸುಮ್ಮನೆ ಕುಂತು ಏನಾದರು ಯೋಚನೆ ಮಾಡಾತಿದ್ರೆ ಈ ಗುಡಿನ ಹೆಂಗೆ ಮಾಡಿದರು ಏನಪ್ಪ ಇಷ್ಟು ಚೆನ್ನಾಗಿ ಮಾಡ್ಯಾರಲ್ಲ ಒಳಗಿರೋ ಮೂರ್ತಿ ಆಯಿತು ಅಲ್ಲಿಂದ ಅಲ್ಲಿ ಮಾಡೋ ಪೂಜೆ ಪೂಜೆಯೂ ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಅಂತೂ ಹರಕೆ ಕಟ್ಕೊಂಡಿರ್ತಾರೆ ಏನಪ್ಪ ಶರಣ ಬಸ್ವೇಶ್ವರ ಏನಪ್ಪ ಅಲ್ಲಿ ನಂದಿ ನಂದಿ ಹತ್ರ ಹೋಗಿ ಏನಪ್ಪ ಮಕ್ಳಾಗಲಿ ಅಂತ ತೊಟ್ಟಿಲು ಕಟ್ಟೋದು ಅಲ್ಲೀ ರೌಂಡ್ ಹೊಡಿಯದು ದೇವ್ಸ್ಥಾನ ಪೂರ ಏನಪ್ಪ ರೌಂಡ್ ಹೊಡಿಯೋದು ಇಸ್ಕಾನ್ ಟೆಂಪಲಲ್ಲೂ ಹಂಗೆ ಏನಪಾ ಅಲ್ಲಿ ಇಸ್ಕಾನ್ ಟೆಂಪಲಲ್ಲಿ ಪ್ರಸಾದ ಪ್ರಸಾದ ತಗೊಳೋರು ಅಶ್ ಅಲ್ಲೀ ಅದೃಷ್ಟ ಮಾಡೋರು ತುಂಬಾ ಅದೃಷ್ಟ ಮಾಡಿರ್ತಾರೆ ಅಲ್ಲಿ ಹೋಗಿ ಏನಪ್ಪಾ ಮಾಲ ತುಳಸಿ ಮಾಲೆ ಮತ್ತು ಕೃಷ್ಣನ ಬುಕ್ಸು ಭಗ್ವತ್ಗೀತಾ ಭಗವತ್ಗೀತ ಮತ್ತು ಅಲ್ಲಿ ಆ ತುಂಬ ಸ್ವೀಟ್ಸ್ ಸ್ವೀಟ್ಸ್ ಕೃಷ್ಣನ್ಗೆ ಇಷ್ಟ ಆದ ಸ್ವೀಟ್ಸು ಅವು ಯಾವ್ಯಾವ ಥರ ಸ್ವೀಟ್ಸ್ ಅಂದರೆ ಏನಪ್ಪ ನಮ್ಗೆ ಗೊತ್ತೇ ಇರಲ್ಲ ನಾವು ತಿಂದೇ ಇರಲ್ಲ ಆ ಯಾವುದೋ ವಿಚಿತ್ರ ವಿಚಿತ್ರ ಅನ್ನೋಕ್ಕಿಂತ ಹೆಚ್ಚಾಗಿ ವೆರೈಟಿ ಆಫ್ ಸ್ವೀಟ್ಸ್ ಇರ್ತಾವ ಕೃಷ್ಣಂದು ಎಷ್ಟು ಎಷ್ಟೋ ಜನ ಬರ್ತಾರೆ ಟೆಂಪಲಿಗೆ ಬಂದು ಏನಪ್ಪಾ ಭಕ್ತಿಯಿಂದ ಬೇಡ್ಕೊಂಡು ಪ್ರತಿ ಒಂದು ಹೆಜ್ಜೆ ಇಡುವಾಗ್ಲು ಎಷ್ಟು ಕ್ಲೀನ್ ಇರುತ್ತೆ ಅಂದರೆ ದೇವಸ್ಥಾನ ಸುತ್ತಮುತ್ತ ಸಿಗೋ ಗಾಳಿ ಆ ತಂಪು ಮನ್ಸಿಗೆ ತುಂಬ ಶಾಂತಿ ಕೊಡುತ್ತೆ ಕೃಷ್ಣನ ಟೆಂಪಲಲ್ಲಿ ನಾವು ಎಷ್ಟೊತ್ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ರೂ ನಮಗೆ ಟೈಮ್ ಪಾಸ್ ಟೈಮ್ ಪಾಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಏನೋ ಒಂಥರ ನೆಮ್ಮದಿ ತುಂಬ ಖುಷಿ ಕೊಡ್ತದ ನನಗಂತೂ ಕೃಷ್ಣನ ಟೆಂಪಲಿಗೆ ವಿಝಿಟ್ ಮಾಡಿದಾಗ ಹಂಗ ಕರ್ನಾಟಕದಲ್ಲಂತೂ ಹಿಸ್ಟೋರಿಕಲ್ ಪ್ಲೇಸಸ್ ಹಿಸ್ಟೋರಿಕಲ್ ಪ್ಲೇಸಸ್ಗಿಂತ ಅನ್ನೋದಿಕ್ಕಿಂತ ದಾರ್ಮಿಕ ಅಂದರೆ ಏನಪ್ಪಾ ದೇವಸ್ಥಾನಗಳು ಕರ್ನಾಟಕದಲ್ಲಿ ಭಾಳ ಅವ ನರ್ಸಿಂಹಸ್ವಾಮಿ ಚಾಮುಂಡೇಶ್ವರಿ ಬೆಟ್ಟ ಮತ್ತು ನರ್ಸಿಂಹ ಬೆ ನರ್ಸಿಂಹ ಸ್ವಾಮಿದು ಮತ್ತು ಇಲ್ಲಿ ಶ್ರವಣ ಬಸ್ವೇಶ್ವರ ಇಸ್ಕಾನ್ ಟೆಂಪಲ್ ಮತ್ತು ಯುಪಿದಾಗ ವೃಂದಾವನ ವೃಂದಾವನ ಅಲ್ಲೂ ಅಲ್ಲಿ ಅಲ್ಲಿ ಹೋಗೊ ಕನಸು ಇನ್ನೂ ನನ್ನ ತಲೇಲಿದೆ ಹೋಗ್ತೀನಿ ಅದನ್ನು ವೃಂದಾವನದಾಗ ಮತ್ತು ಬೇರೆ ಬೇರೆ ಹಾಂ ತುಳ್ಜಾಪುರ್ ತುಳ್ಜಾಪುರ್ ಭವಾನಿ ತುಳ್ಜಾಪುರ್ ಭವಾನಿಯೂ ಯಾರಿಗೆ ಗೊತ್ತಿಲ್ಲ ಅಲ್ಲೀ ಏನು ಅಲ್ಲಿ ಮಾಡೋ ಪೂಜೆ ದಸರಾ ಟೈಮಲ್ಲಿ ನವರಾತ್ರಿ ಓ ನವರಾತ್ರಿನೂ ಒಂದೊಂದು ದಿನಾನು ಎಷ್ಟು ಸ್ಪೆಷಲಾಗಿರುತ್ತಂದರೆ ನವರಾತ್ರಿ ಎಂಜಾಯ್ ಮಾಡ್ತಾರೆ ಲಾಸ್ಟ್ ಡೇ ತುಳ್ಜಪುರಿಗೆ ಎಲ್ಲರು ಹೋಗ್ತಾರೆ ತುರ್ಜಪುರಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ತನ್ ತಮ್ಮ ಪಾಪ ಎಲ್ಲನು ಇದು ಮಾಡ್ತರೆ ಏನೋ ಒಂಥರ ಅಲ್ಲೂ ನೋಡಾಕೆ ಎಲ್ಲ ಪ್ಲೇಸಸ್ ಆಯಿತು ಅಲ್ಲಿರೋ ಜನ ತುಂಬ ದೇವರು ಅಂದಿದ ತಕ್ಷಣ ಎಲ್ಲರೂ ಭಯ ಪಡ್ತಾರೆ ಯಾಕಂದರೆ ದೇವರಿಗಿರೋ ಶಕ್ತಿ ಮನ್ಷರಿಗಿಲ್ಲ ಅಲ್ಲಿ ಅದು ತುಳ್ಜಾಪುರ್ ಹೋದ ಭಾಳ ಪ್ಲೇಸಸ್ ಅವ ಲೈಕ್ ಚಿತ್ತಾಪುರ್ ಚಿತ್ತಾಪುರಲ್ ನಾಗ ಎಲ್ಲಮ್ಮ ನಾಗ ಎಲ್ಲಮ್ಮ ಅಲ್ಲೂ ಏನಪ್ಪಾ ಕೆರೆ ಮತ್ತು ಅಲ್ ಒನ್ ಅಲ್ಲಂತೂ ಒಂದು ಮ್ಯಾಜಿಕಲ್ ಪಿಲ್ಲರ್ಸ್ ಆ ಪಿಲ್ಲರ್ಸ್ದಾಗ ಆ ಗುಡಿದಾಗ ಶಿವಂ ಶಿವಂದು ಮೂರ್ತಿ ಅದ ಅದ್ರೊಳಗ ನಾವು ಏನಪ ಪಿಲ್ಲರ್ಸ್ನ ಎಣಿಸ್ಲತ್ತಿದ್ರೆ ಏನಪ್ಪ ನಮ್ಗೆ ಕೌಂಟೇಬಲ್ ಕೌಂಟೇಬಲ್ ಪಿಲ್ಲರ್ಸು ನಾವೆಷ್ಟೇ ಸಲ ಕೌಂಟ್ ಮಾಡಲಿ ನಮಗೆ ಏನಪ್ಪ ರಾಂಗೇ ಕೊಡ್ತದ ಆನ್ಸರು ಏನಪ್ಪ ಓದ್ಕಾಲದ ಜನ ಏನಪ್ಪಾ ಟೆಂಪಲ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಈಗಿನ ಕಾಲದಲ್ಲೂ ಏನಪ್ಪ ಅಷ್ಟೇ ಇಂಪಾರ್ಟೆನ್ಸ್ ಮತ್ತು ಇವಾಗಂತು ಡೆವ್ಲಪ್ಸ್ ಆಗಿದೆ ಟೆಂಪಲ್ಸ್